ಅವಾಗ ನಮ್ಮ ತಂದೆ ಮತ್ತು ನಮ್ಮ ಅಜ್ಜನ ಕಾಲದಲ್ಲಿ ಎತ್ತಿನಿಂದ ಬ್ಯ ಹೊಲ ಉಳುಮೆ ಮಾಡೋದು ಮತ್ತು ಕೈಯಲ್ಲಿ ಬೀಜ ಬಿತ್ತೋದು ಈ ಥರ ಭೂಮಿಯನ್ನು ಬಿತ್ತಿದ್ದರು ಇವಾಗ ಎಲ್ಲ ಕೃಷಿ ಪದ್ಧತಿಯು ಬದಲಾಗಿದೆ ಎಲ್ಲರೂ ರೈತರು ಈಗ ಟ್ಯಾಕ್ಟ್ರಿಂದ ಉಳುಮೆ ಮಾಡ್ತಾರೆ ಮತ್ತು ಟ್ಯಾಕ್ಟ್ರು ಬಿತ್ತುದರಲ್ಲಿ ಕೂಡ ಕೃಷಿಯಲ್ಲಿಯೇ ನಾನಾ ಥರ ಬದಲಾವಣೆ ಆಗಿದೆ ಇವಾಗ ಟ್ಯಾಕ್ಟ್ರುನಲ್ಲೇ ಮನುಷ್ಯರು ಕೂತು ಕೈಯಲ್ಲಿ ಬೀಜವನ್ನು ಬಿತ್ತಿದ್ದರು ಈಗ ಅದೂ ಬದಲಾಗಿದೆ ಸೆಟ್ಟಿಂಗ್ ಕೂರ್ಗೆ ಈ ಥರ ಎಲ್ಲ ರೀತಿಯಿಂದ ಬದಲಾಗಿದೆ ಈಗ ಎತ್ತಿನಲ್ಲಿ ಉಳುಮೆ ಮಾಡೋದು ಕೂಡ ಕಡಿಮೆ ಆಗಿದೆ ಟ್ಯಾಕ್ಟ್ರು ಬಂದಿದೆ ಟ್ಯಾಕ್ಟ್ರಿಂದ ಹೊಲ ಉಳುಮೆ ಮಾಡೋದು ಬಿತ್ತೋದು ಹರ್ಗೋದು ಈ ಥರ ಎಲ್ಲ ಜನ ತುಂಬ ಪದ್ದತಿಯನ್ನು ಹಳೆ ಪದ್ದತಿಯಿಂದ ಹೊಸ ಪದ್ದತಿಗೆ ಜನ ಮಾರು ಹೋಗಿದ್ದಾರೆ ಆದ್ದರಿಂದ ಈಗ ಮನೆಯಲ್ಲಿ ದನ ಕರು ಕಟ್ಟೋದು ಭಾಳ ಕಡಿಮೆಯಾಗಿದೆ ಆಕಳು ಎಮ್ಮೆ ಎತ್ತು ಈ ಥರ ದನ ಕರುಗಳು ಕಟ್ಟೋದಿಲ್ಲ ಈ ಥರ ದನ ಕರು ಕಟ್ಟೋದು ಬಿಟ್ಟು ಟ್ಯಾಕ್ಟ್ರು ಮಾಡಿ ಟ್ಯಾಕ್ಟ್ರಿಂದ ಬದುಕು ಮಾಡೋದರಿಂದ ಜನರಿಗೆ ರೈತರಿಗೆ ಉಪಯೋಗ ತುಂಬ ಇದೆ ಆದರೆ ಭೂಮಿಗೆ ಬೇಕಾಗುವ ರಸಗೊಬ್ಬರ ಮತ್ತು ನಮ್ಮಲ್ಲೇ ಮನೆಯಲ್ಲಿಯೇ ದನ ಕರುಗಳಿಂದ ಬರೋ ಗೊಬ್ಬರವನ್ನು ಹಾಕಿ ನಾವು ಬೆಳೆ ತೆಗೆಯೋದು ಅವಾಗಿನ ಕಾಲದಲ್ಲಿ ಆ ಥರ ಬೆಳೆ ತೆಗೆಯೋದರಿಂದ ಬೆಳೆ ಉತ್ತಮ ಬೆಳೆ ಮತ್ತು ಮಳೆ ಚೆನ್ನಾಗಿ ಬರುತ್ತಿತ್ತು ಇವಾಗ ಮಳೆಗಾಲ ಕೂಡ ತುಂಬ ಕಡಿಮೆ ಆಗಿದೆ ಈಗಿಂದು ಏನಪ್ಪ ಅಂದ್ರೆ ರೈತರು ಟ್ಯಾಕ್ಟ್ರು ಮೂಲಕ ಉಳುಮೆ ಮಾಡೋದು ಮತ್ತು ಟ್ಯಾಕ್ಟ್ರ ಮೂಲಕವೇ ಎಲ್ಲ ನಾವು ಬದುಕು ಮಾಡೋದರಿಂದ ಖರ್ಚು ವೆಚ್ಚ ಜಾಸ್ತಿ ಆಗುತ್ತೆ ಟ್ಯಾಕ್ಟ್ರಿಗೆ ಡಿಝೆಲ್ ಹಾಕ್ಸ್ಬೇಕು ಆಮೇಲೆ ನಮ್ಗೆ ಬೇಕಾಗುವ ಆಳು ಉಳು ಎಲ್ಲ ಇವಾಗ ದುಬಾರಿಯಾಗಿದೆ ಆದ್ದರಿಂದ ಅವಾಗಿಂದು ಉಳುಮೆಗೆ ಈಗಿನ ಉಳುಮೆಗೆ ತುಂಬ ಬದಲಾಗಿದೆ ರೈತರಿಗೆ ಮಳೆ ಕೊರತೆ ಭಾಳ ಇದೆ ಮಳೆ ಈಗ ಅವಾಗ ಹತ್ತು ವರ್ಷದ ಹಿಂದೆ ಇರುವಂಥ ಮಳೆ ಈಗ ಮಳೆ ಕಮ್ಮಿಯಾಗಿದೆ ಇದರಿಂದ ರೈತರಿಗೆ ಒಂದಿಷ್ಟು ನಷ್ಟಗೆನೆ ಜಾಸ್ತಿ ಲಾಭಕ್ಕಿಂತ ನಷ್ಟವೇ ಜಾಸ್ತಿ ಆಗ್ತಾ ಇದೆ ರೈತರು ಏನೇ ಮಾಡಿದರೂ ಉಳುಮೆಯೇ ಆ ಭೂಮಿಯೇ ಅವರಿಗೆ ಮುಂದೆ ಏನು ಮಾಡಬೇಕಪ್ಪ ಏನಿಲ್ಲ ಏನು ಮಾಡಿದ್ರೆ ನಮಗೆ ಉಪಯೋಗ ಜಾಸ್ತಿ ಆಗುತ್ತೆ ಆ ತರಹ ಅವುಗಳನ್ನು ಉಪಯೋಗ ಮಾಡಿಕೊಂಡು ನಾವು ಹೋಗ್ತಾ ಇದ್ದೀವಿ ಇದರಿಂದ ನಮ್ಮ ಮುಂದಿನ ಪೀಳಿಗೆ ಕೂಡ ಇದನ್ನು ನೋಡಿಕೊಂಡು ಕಲಿತುಕೊಂಡು ಮಾಡುವುದು ಒಳ್ಳೆಯದು ಇದನ್ನು ಟ್ಯಾಕ್ಟ್ರೇ ಉಪಯೋಗ ಮಾಡೋದು ಆಮೇಲೆ ಸೆಟ್ಟಿಂಗ್ ಕೂರ್ಗೆ ಇದು ಇವಾಗಿನ ಜನ್ರೇಶನ್ ಹೆಂಗೈತಪ್ಪ ಅಂದ್ರೆ ಪಾಸ್ಟ್ ಆಗಬೇಕು ಅವಾಗ ದುಡಿಯಕ್ಕೆ ನಮ್ಮ ಅಜ್ಜ ತಂದೆಯವ್ರು ಹೋಗ್ತಿದ್ದರು ಅವಾಗ ನಾವೂ ನೋಡಿದ್ವಿ ಅವ್ರು ಹೋಗ್ಬೇಕಾದ್ರ ಹೊಲಕ್ಕೆ ಹೋಗ್ಬೇಕಾರ ಎರಡು ಹೊತ್ತಿನ್ ಬುತ್ತಿ ಕಟ್ಟಿಕೊಂಡು ಎತ್ತು ಹೊಡ್ಕೊಂಡು ಹೋಗ್ತಿದ್ದರು ಇವಾಗ ಮುಂದೆ ದಾರಿಯಾಗ ಊಟ ಮಾಡ್ಕೊತ ಹೋಗೋರು ಅಲ್ಲಿ ಹೊಲದಾಗ ಕೆಲಸ ಹರ್ಗದು ಬಿತ್ತೋದು ಮಾಡೋದು ಹೊಳ್ಳಿ ಮತ್ತೆ ಬರೋ ಮುಂದೆ ದಾರಿಯಾಗ ಊಟ ಮಾಡ್ಕೊಂಡು ಬರ್ತಿದ್ದರು ಅವಾಗ ಅವರು ಹೆಲ್ದಿಯಲ್ಲಿ ಭಾಳ ಚೆನ್ನಾಗಿ ಇರ್ತಿದ್ದರು ಅವರಿಗೆ ರೋಗ ರುಜಿನಗಳು ಏನೂ ಬರ್ತಿದ್ದಿಲ್ಲ ಅವರು ಅಗದಿ ಹೆಲ್ದಿಯಾಗಿರ್ತಿದ್ದರು ಯಾವಾಗಲೂ ನಡ್ಕೊತ ಹೋಗೋದು ನಡ್ಕೊತ ಬರೋದು ಎತ್ತಿನ ಹಿಂದೆ ಅವರಿಗೆ ಮನುಷ್ಯ ಭಾಳ ಆರೋಗ್ಯಕರ ಇರ್ತಿದ್ದರು ಈಗ ನಾವು ಯ ಮಾಡೋದು ಹೆಂಗಪ್ಪ ಅಂದ್ರೆ ಟ್ಯಾಕ್ಟ್ರು ಮೂಲಕ ಮಾಡ್ತೀವಿ ಟ್ಯಾಕ್ಟ್ರು ಮೂಲಕ ಮಾಡ್ತೀವಿ ಅಂದರೆ ಇವಾಗ ನಾವು ಹತ್ತು ಎಕರೆ ಹೊಲ ಹರ್ಗೊದ್ ಇತ್ತು ಅಂದ್ರೆ ನಾವು ಬೆಳಗ್ಗೆ ಚಾ ಕುಡಿದು ನಾಷ್ಟಾ ಮಾಡಿ ಹೋಗ್ಬಿಡ್ತಿವಿ ಸಂಜೆ ನಾಲ್ಕು ಗಂಟೆ ಆದರೂ ವಾರಕ್ಕೆ ಒಮ್ಮೆ ಬರ್ತೀವಿ ಟ್ಯಾಕ್ಟ್ರೇ ಅವ ಅದೇನು ನಡಿತೈತಲ್ಲ ಅಂತ ಹೋಗ್ಬಿಡ್ತಿವಿ ಆ ಟ್ಯಾಕ್ಟ್ರು ತಗೊಂಡು ಹೋಗ್ತಿವಲ್ಲ ನಮ್ಮದು ಊಟದ್ದು ಕಡಿಮೆ ಆಗುತ್ತೆ ಆದ್ರೆ ಅವಾಗಿನ ಕಾಲದಾಗ ಊಟದ್ದಾತು ಆಮೇಲೆ ಅವ್ರ ಅದು ಆರೋಗ್ಯದ ಬಗ್ಗೆ ಆಯ್ತು ಕಾಳಜಿ ಭಾಳ ಇರ್ತಿತ್ತು ಈಗ ಹಂಗಿಲ್ಲ ಇವಾಗಿನ ಇವ್ಗೆಲ್ಲ ಇವಾಗಿನ ಪೀಳಿಗೆಗಳು ಏನೈತೆ ಅಂದ್ರೆ ಮುಂಜಾನೆ ಬೆಳಗ್ಗೆ ಚಾ ಕುಡಿಯೋದು ನಾಷ್ಟಾ ಮಾಡೋದು ಟ್ಯಾಕ್ಟ್ರು ತಗೊಂಡು ಹೋಗೆ ಬಿಡೋದು ಅಂದ್ರೆ ಮನುಷ್ಯ ಭಾಳ ಇದು ಆಗ್ತಾನ ಹಂಗಾಗಿ ನಾವೆಲ್ಲರೂ ಉಪಯೋಗ ಮಾಡೋದನ್ನು ಗಾಡಿಯಿಂದ ಉಪಯೋಗ ಮಾಡೋದು ಒಳ್ಳೆಯದು ಒಳ್ಳೆಯದು ಅಂತಲ್ಲ ಅದನ್ನು ನಾವು ಸರಿಯಾಗಿ ಉಪಯೋಗನ ತಗೊಬೇಕು ಅದರಿಂದ ನಮಗೆ ಎಷ್ಟು ಅನುಕೂಲ ಆಗುತ್ತೋ ಅಷ್ಟು ನಾವು ಆ ಅನ್ಕೂಲಕ್ಕೆ ನಾವು ತಕ್ನಂಗೆ ನಾವು ನೋಡ್ಕೊಬೇಕು ಇದನ್ನು ಮಾಡೋದು ಒಳ್ಳೆಯದು ಈ ರೀತಿ ಮಾಡ್ಬೇಕಂತಂದ್ರೆ ಈಗ ಗಾಡಿ ಕಡ್ಲೆ ಬಿತ್ತಕ್ಕೆ ಹೋಗ್ತೀವಿ ಇವಾಗ ಬಿತ್ತೋದು ಐತಪ್ಪ ಅಂತಂದರೆ ದಿವ್ಸಕ್ಕೆ ನೂರು ಕೂರ್ಗೆ ಬಿತ್ತೀವಿ ಅವಾಗ ಒಂದು ದಿನಕ್ಕೆ ಒಂದೇ ಕೂರ್ಗೆ ಬಿತ್ತಿದ್ರು ಈಗ ಮೂರು ಮೂರು ಕೂರ್ಗೆದ ಒಂದು ದಿವ್ಸಕ್ಕೆ ಬಿತ್ಕೊಂಡ್ ಬರ್ತೀವಿ ನಾವು ಹಂಗೆ ಭೂಮಿ ಗಾಡಿಯಿಂದ ಬದುಕು ಮಾಡೋದರಿಂದ ಭೂಮಿ ಹೆಚ್ಚಿನ ಹದ ಜಾಸ್ತಿ ಆಕೈತೆ ಅಂತ್ಹೇಳಿ ಅವ್ರು ಗಳದಲ್ಲೇ ಬದುಕು ಮಾಡಾಗ ನಾವು ಇಳುವರಿ ಜಾಸ್ತಿ ತೆಗಿತಿದ್ವಿ ಇವಾಗ ಗಾಡಿಲಿ ಬದುಕು ಮಾಡಿ ಇಳುವರಿ ಕಡಿಮೆ ತೆಗಿತೀವಿ ಮತ್ತು ಎಫೆಕ್ಟ್ ಏನಪ್ಪ ಅಂದ್ರೆ ಅವಾಗ ದನ ಕರು ಮನೆಯಾಗ ಇರ್ತಿದ್ದವು ಅದ್ರಲ್ಲೇ ಬದುಕು ಮಾಡ್ತಿದ್ವಿ ಆ ಗೊಬ್ಬರ ಹಾಕ್ತಿದ್ವಿ ಸಾವಯವ ಗೊಬ್ಬರ ಇದನ್ನು ಮಾಡ್ತಿದ್ವಿ ಅವಾಗ ಇದು ಈಗೇನು ಇತ್ತಂದ್ರೆ ಅದರಿಂದ ನಾವು ಬೆಳೆ ಯ ಚಲೋ ತೆಗಿತಿದ್ವಿ ಆರೋಗ್ಯದಲ್ಲಿ ಒಳ್ಳೆಯ ರೀತಿಯಿಂದ ಅವ ಅವಾಗಿನ ತಂದೆ ತಾಯಿಯರ ಅಥ್ವಾ ನಮ್ಮ ಅಜ್ಜಂದಿರ ಅಥ್ವಾ ಅವಾಗಿನ ಹೆಲ್ದಿ ನಮ್ಮಲ್ಲಿ ನಾವು ಉಳಿಸ್ಕೊಳಕ್ಕೆ ಆಗಲಿಲ್ಲ ಅದನ್ನು ಭೂಮಿಯನ್ನು ಭೂಮಿ ಕೂಡ ನಾವು ಆ ಥರ ಭೂಮಿ ಮೊದ್ಲಾಗಿಂದ ಭೂಮಿ ಫಲವತ್ತತೆ ನಾವು ಉಳಿಸಿಕೊಂಡಿಲ್ಲ ನಾವು ಬರೇ ಗೊಬ್ಬರ ಹಾಕಿದ್ನ ಎಣ್ಣೆ ಹೊಡೆದ್ನ ಅಂತ್ಹೇಳಿ ಭೂಮಿ ಹಾಳು ಮಾಡ್ಕೊಂಡು ಬಂದ್ಬಿಟ್ಟಿದ್ದೀವಿ ಅದರಿಂದ ಇಳುವರಿಯೂ ಕಡಿಮೆ ಬರ್ತವೆ ಆಮೇಲೆ ಭೂಮಿಯೂ ಫಲವತ್ತತೆ ಕಳ್ಕೊತ ಹೊಂತಯಿದೆ ಅದನ್ನು ನಾವು ಭೂಮಿ ಉಳ್ಸ್ಕೊಬೇಕು ಮುಂದೆ ನಾವು ನಮ್ಮ ಮಕ್ಕಳು ಮೊಮ್ಮಕ್ಕಳು ನೋಡಿಕೊಂಡು ಹೋಗ್ಬೇಕು ನಾವು ಹೆಂಗ ಅದನ್ನು ಭೂಮಿ ನೋಡ್ತೀವೋ ಹಂಗ ನಮ್ಮ ಮಕ್ಕಳು ಮೋಮ್ಮಕ್ಕಳು ನೋಡ್ಕೊಂಡು ಹೋಗುತ್ತೆ ಈ ರೀತಿ ನಾವು ಮಾಡೋದು ಚಲೋ ಅಂತ ನಮ್ಗೆ ಅನ್ಸುತ್ತೆ ಇದನ್ನು ಎಲ್ಲರೂ ಮಾಡ್ಕೊತ ಹೋಗಬೇಕು ಭೂಮಿಯೂ ಉಳಿತೈತಿ ಆಮೇಲೆ ರೈತನೂ ಉಳಿತಾನ ರೈತ ಇವಾಗ ಒಂದು ಎಕರೆ ಹೊಲ ಹರ್ಗಕ್ಕ ಹೋಗ್ಬೇಕ್ ಅಂದ್ರೆ ಅದರ ಗಾಡಿ ತಗೊಂಡು ಹೋಗೋದು ಅದು ಡಿಝೆಲ್ ಹಾಕ್ಸೋದು ಆಳು ದುಬಾರಿ ಅದವು ಈ ಥರ ಎಲ್ಲ ಖರ್ಚು ಜಾಸ್ತಿ ಐತಿ ಲಾಭ ಕಡಿಮೆ ಐತಿ ಈಗ ಬರೇ ಖರ್ಚು ಎಲ್ಲ ಲೆಕ್ಕ ಹಾಕಿದ್ರ ಮನುಷ್ಯ ರೈತ ಭಾಳ ಲಾಸ್ನ್ಯಾಗ ಅದನ ಇದು ಹಂಗಾಗಿ ರೈತನ್ಗೆ ಉಳುಮೆ ಮಾಡೋದು ಭಾಳ ಕಷ್ಟಕರ ಆಗಿಬಿಟೈತಿ ಇದನ್ನು ಏನು ಮಾಡಬೇಕಪ್ಪ ಏನು ನಮ್ಮ ಹೊಲ್ದಾಗ್ ಏನು ಬಿತ್ತಬೇಕು ಏನು ಬೆಳಿಬೇಕು ಎಲ್ಲ ಖರ್ಚು ವೆಚ್ಚ ಹಾಕಿರ ಲಾಭವೇ ಇಲ್ಲ ರೈತರು ಉಳಿಬೇಕಪ್ಪ ಅಂದ್ರೆ ಏನು ಮಾಡ್ಬೇಕು ನಾವು ರೈತನ್ಗೆ ಈ ರೀತಿ ಎಲ್ಲ ವಿಚಾರ ಮಾಡಿಕೊಂಡು ಮಾಡಬೇಕು ದಿನೇ ಬೆಳೆ ಚೆನ್ನಾಗಿ ಚಲೋ ಆದ್ರೆ ರೈತ ಉಳಿತಾನ ರೈತ್ರುಗೆ ಎಷ್ಟು ಮಳೆ ಆಗುತ್ತೋ ಅಷ್ಟು ಹರ್ಷ ಇರ್ತಾನ ರೈತ ಇದನ್ನು ಹಿಂದಿನ್ ಕಾಲದಿಂದ ಈ ಈಗಿನ ಕಾಲಕ್ಕೆ ನೋಡಿದ್ರ್ ಮಳೆ ಬೆಳೆ ಕಡಿಮೆ ಐತೆ ಇನ್ನು ಇಷ್ಟೆಲ್ಲ ಕೂಡಿ ಚಂದ ಮಾಡಿದ್ರೆ ಮಳೆ ಬೆಳೆ ಚೆನ್ನಾಗಿ ಆತು ಅಂದ್ರೆ ಬೆಳೆನೂ ಚಲೋ ಬರ್ತವೆ ನಾವು ಇದನ್ನು ಹಾಕ್ತಿವಿ ಹಿಂದಿನ್ ಪದ್ದತಿಗೆ ಈಗಿನ ಪದ್ದತಿಗೆ ಭಾಳ ಫರಕ್ ಐತಿ ಆದ್ರು ಅದನ್ನು ನಾವು ಅನುಸರಿಸ್ಕೊಂಡು ಹೋಗಬೇಕು ಮಾಡಬೇಕು ಎಲ್ಲರೂ ಕೂಡಿ ಅದನ್ನು ಮುಂದ್ವರಿಸ್ಕೊಂಡು ಹೋಗ್ಬೇಕು ನಮ್ಮ ಪೀಳಿಗೆಗೆ ನಾವು ಹೇಳಬೇಕು ನಮ್ಮ ಹಿಂದಿನ ಕಾಲದಾಗ ಹಾಗಿತ್ತಪ್ಪ ಹೀಗಿತ್ತು ಅದನ್ನು ನಾವು ಹೇಳಿಕೊಂಡು ಹೋಗ್ಬೇಕು ಕಲಿಸಬೇಕು ಮಕ್ಕಳು ಮರಿಗೆಲ್ಲ ಹೇಳ್ಬೇಕು ನಾವು ಈ ರೀತಿ ಮಾಡೋದರಿಂದ ಭೂಮಿಯ ಫಲವತ್ತತೆ ಉಳಿತೈತಿ ಭೂಮಿ ಉಳ್ಸ್ಕೊಳ್ರಿ ಮುಂದೆ ಭೂಮಿ ಸಿಗೋದಿಲ್ಲ ಈ ಥರ ಎಲ್ಲ ನಾವು ಹೇಳಿಕೊಂಡು ಮಾಡಿಕೊಂಡು ಹೋಗ್ಬೇಕು ಇದನ್ನು ಮುಂದೆ ನಾವೆಲ್ಲ ಮಕ್ಕಳು ಮೊಮ್ಮಕ್ಕಳು ಎಲ್ಲರಿಗೂ ವಿಚಾರ ತಿಳಿಸಿ ಇದನ್ನು ಮಾಡ್ಕೊತ ಹೋಗೋದರಿಂದ ಭೂಮಿಯ ಫಲವತ್ತತೆ ಉಳಿತೈತಿ ಈ ಹಿಂದೆ ಹೆಂಗೆ ಹಿರಿಯರು ಮಾಡಿದ್ದರು ಹಂಗೆ ಈಗೂ ನಾವು ಮನೆಯಾಗೆ ಎತ್ತು ಕಟ್ಟೋದು ಎತ್ತಲ್ಲೇ ಉಳುಮೆ ಮಾಡೋದು ಇದನ್ನೆಲ್ಲ ನಾವು ಮುಂದುವರೆಸ್ಬೇಕು ಎತ್ತು ದನ ಕರು ಇರೋದರಿಂದ ಹೊಲಕ್ಕೂ ಚಲೋ ಮಂದಿ ಮನುಷ್ಯರಿಗೆ ಚಲೋ ಅದನ್ನು ನಾವು ಮುಂದ್ವರೆಸ್ಕೊಂಡು ಹೋಗ್ಬೇಕು